ನೃತ್ಯ ಸ್ಪರ್ಧೆ ನಾನು ಹಲವಾರು ಪ್ರಕಾರಗಳ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಯ್ಸೋ ಅನುಭವ ನನ್ನದು ಏನಂದರೆ ಸಾಂಸ್ಕೃತಿಕ ಆಗಿರ್ಬೋದು ಜಾನಪದ ಆಗಿರ್ಬೋದು ಸಿನಿಮೀಯ ನೃತ್ಯಗಳಾಗಿರ್ಬೋದು ಹಲವಾರು ಕ ಥರದ ನೃತ್ಯ ಪ್ರಕಾರ ಪ್ರಕಾರಗಳನ್ನು ಮಾಡಿದಂತಹ ಅನುಭವ ನನ್ನದು ನಾನು ಚಿಕ್ಕಂದಿನಿಂದ ಇಲ್ಲಿಯ ತನಕ ಹಲವಾರು ನೃತ್ಯಗಳನ್ನು ಮಾಡಿದ್ದೇನೆ ಅದರ ಅನುಭವ ಏನಂತ ಹೇಳಿದರೆ ಹಲವಾರು ಸ್ಪರ್ಧೆಗಳಿರ್ತದೆ ಆ ಸ್ಪರ್ಧೆಗಳಲ್ಲಿ ಸೋತಂಥ ಅನುಭವ ಗೆದ್ದಂಥ ಅನುಭವ ಸೋತಾಗ ನಾನು ಏನು ತಪ್ಪು ಮಾಡಿದೆ ಏನು ಅದರ ಬಗ್ಗೆ ಆಲೋಚನೆ ಹಳವಾ ಹಲವಾರು ಬರ್ತದೆ ಗೆದ್ದಾಗ ಹಾಂ ಇನ್ನೂ ಕೂಡ ಸ್ಯ ಸೋಲಬಾರ್ದು ಇನ್ನು ನಾನು ಗೆಲ್ಲಬೇಕು ಅನ್ನುವ ಒಂದು ಛಲ ಮೂಡ್ತದೆ

ಜಾನಪದ ನಾನು ಮಾಡಿದಂತಹ ಒಂದು ನೃತ್ಯ ಪ್ರಕಾರ ಅಂತೇಳಿ ಜಾನಪದ ನಾನು ಚಿಕ್ಕದಿಂದ ಮಾಡಿದಂತಹ ಒಂದು ನೃತ್ಯಗಳು ಹಲವಾರಿವೆ ಕಂಗೀಲು ಆಗಿರ್ಬೋದು ಕಂಸಾಳೆ ಆಗಿರ್ಬೌದು ವೀರಗಾಸೆ ಆಗಿರ್ಬೋದು ಹಾಲಕ್ಕಿ ಕುಣಿತ ಪೂಜಾ ಕುಣಿತ ಡೊಳ್ಳು ಕುಣಿತ ಹಲವಾರು ಪ್ರಕಾರಗಳ ಪ್ರಕಾರದಲ್ಲಿ ಮಾಡಿದ್ದೇನೆ ಮತ್ತು ಸಾಂಪ್ರದಾಯಿಕ ಅಂತ ಹೇಳಿದರೆ ಭರತನಾಟ್ಯ ಈಗ ಸಿನಿಮೀಯ ನೃ ಸ್ ಒಂದು ಹಾಡಿಗೆ ಕೂಡ ನೃತ್ಯ ಮಾಡಿದ್ದೇನೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೇನೆ ಅದ್ರಲ್ಲಿ ಸಹ ಗೆದ್ದು ಬಂದೇನೆ ಹಾಗೆ ನನ್ನ ಅನುಭವ ನೃತ್ಯದ ಒಂದು ವಿಷಯಗಳಲ್ಲಿ ಒಂದು ಉತ್ತಮ ಅನುಭವ ಹೇಳಬೇಕಾದ್ರೆ ಈಗ ಕುಣಿತ ಭಜನೆ ಅನ್ನೋದು ಅದಕ್ಕೂ ಕೂಡ ನಾನು ಒಂದು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ನೃತ್ಯ ಭಜನೆ ಭಜನೇನೆ ಹೇಳುತ್ತಾ ನೃತ್ಯ ಮಾಡುವುದು ಈಗ ಒಂದು ಅದೊಂದು ಉತ್ತಮ ಒಂದು ಸ್ ನಮ್ಮ ಮಕ್ಕಳಿಗೆ ಸಂ ಒಂದು ಸಂಸ್ಕಾರವನ್ನು ನೀಡ್ತಾ ಇದೆ ನೃತ್ಯ ಅನ್ನೋದು ನೃತ್ಯ ಭಜನೆ ಅನ್ನೋದು ಅದನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಅದರಲ್ಲಿ ಕೂಡ ಉತ್ತಮ ಅನುಭವ ಇದೆ ಹಲವಾರು ನೃತ್ಯ ಸ್ಪರ್ಧೆಗಳಲ್ಲಿ ತೀರ್ಪುಗಾರನಾಗಿ ಕುಳಿತಂತಹ ಅನುಭವ ಒಂದೆರಡು ಕಡೆಗಳಲ್ಲಿ ನಮ್ಮಿಂದ ಕೂಡ ತಪ್ಪು ತಪ್ಪಾಗಿರ್ತದೆ ನಾವು ಮಾಡುವ ಕೊಟ್ಟ ತೀರ್ಪಲ್ಲಿ ಕೂಡ ತಪ್ಪಾಗಿರ್ತದೆ ಏಕಂದ್ರೆ ಅಲ್ಲಿ ನೋಡುವಾಗ ಒಂದು ನಮಗೆ ಕೂಡ ಒಂದು ಗೊಂದಲದ ಪರಿಸ್ಥಿತಿ ಇರುತ್ತದೆ ಕೆಲವು ಕಡೆಗಳಲ್ಲಿ ಆದಷ್ಟು ಕಡೆಗಳಲ್ಲಿ ಉತ್ತಮವಾದ ತೀರ್ಪನ್ನು ನಾನು ನೀಡಿದ್ದೇನೆ ನೃತ್ಯ ಸ್ಪರ್ಧೆ ಏಕಂದ್ರೆ ನಂಗೆ ಕೂಡ ಅದು ಅದು ಬೇಜಾರಿದೆ ಏಕಂದ್ರೆ ಅಷ್ಟು ಒಂದು ನೃತ್ಯವನ್ನು ಮಾಡಬೇಕಾದ್ರೆ ಕಲಿಸಬೇಕಾದ್ರೂ ಕೂಡ ಒಂದು ಅಷ್ಟು ಇದು ಶ್ರಮ ಶ್ರಮ ಇದೆ ನಾವು ಹೇಗೋ ಒಂದು ನೃತ್ಯವನ್ನು ಮಾಡಿ ಅದಕ್ಕೆ ಬಹುಮಾನ ಬರದಿದ್ರೆ ಹಾಂ ಓಕೆ ಬೇಜಾರಿಲ್ಲ ನಾವು ಶ್ರಮಪಟ್ಟು ಕಷ್ಟವನ್ನು ಪಟ್ಟು ಆ ಒಂದು ಮಾಡಿದ ನೃತ್ಯಕ್ಕೆ ಬಹುಮಾನ ಸಿಗದೆ ತುಂಬ ಒಂದು ದುಃಖ ಆಗ್ತದೆ ಅದರ ಅನುಭವ ಕೂಡ ನನ್ಗೆ ಆಗಿದೆ ಹಾಗಾಗಿ ನಾನು ಮಾಡುವಂತಹ ತೀರ್ಪಲ್ಲಿ ಸ್ವಲ್ಪವು ಕೂಡ ಲೋಪ ಲೋಪ ಆಗ್ಬಾಡುವ ಅಂಥ ಮನಸ್ಸಿಟ್ಟು ಮಾಡುವಂತಹ ತೀರ್ಪು ನಮ್ಮದು ಹಾಗೆ ಈಗ ನಾವು ಚಿಕ್ಕದ್ದು ಇರುವಾಗ ಮಾಡುವಂತಹ ನೃತ್ಯಕ್ಕೂ ಈಗಿನ ಕಾಲದ ನೃತ್ಯಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಏಕಂದ್ರೆ ಈಗಿನ ಮಕ್ಕಳಲ್ಲಿ ಒಂದು ಅವರ ಮನಸ್ಥಿತಿ ಹೇಗಿದೆ ಅಂದರೆ ಮೊದಲೇ ಮಾಡಿದಂತಹ ನೃತ್ಯಗಳಿಗೆ ಅಷ್ಟು ಪ್ರಾಶಸ್ತ್ಯ ಇಲ್ಲ ಹಾಗಾಗಿ ಅದೇ ನೃತ್ಯ ಎಲ್ಲಿಂದ ಶುರುವಾಯಿತು ಹೇಗೆ ಶುರುವಾಯ್ತು ಅನ್ನೋದು ಅವ್ರಿಗೆ ಗೊತ್ತಾದರೆ ಅವರು ಆ ಹಿಂದಿನ ನೃತ್ಯಗಳಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡ್ಬೋದಂತ ನನ್ನ ಅನ್ನು ಅನಿಸಿಕೆ ಮತ್ತು ಅನುಭವ ಏಕಂದ್ರೆ ಇಷ್ಟು ಕಡೆಗಳಲ್ಲಿ ನಾವು ನೃತ್ಯ ನೋಡ್ತೇವೆ ನೃತ್ಯ ಮಾಡ್ತೇವೆ ನೃತ್ಯ ಹೇಳಿಕೊಡ್ತೇವೆ ಹಾಗೆ ನೃತ್ಯದ ಚಿಕ್ಕದರಲ್ಲಿ ಆಸೆ ಇತ್ತು ನನಗೆ ನೃತ್ಯ ಮಾಡಬೇಕು ನಿತ್ರ ಅವ್ರು ನೃತ್ಯ ಮಾಡುದನ್ನು ನೋಡಬೇಕು ನಾನೂ ಕೂಡ ಮಾಡಬೇಕು ಅನ್ನೋ ಆಸೆ ಓಕ್ ಈಗ ಓಕೆ ನನ್ನ ಒಂದು ಈ ಇಷ್ಟು ವಯಸ್ಸಿನಲ್ಲಿ ಹಲವಾರು ಕಡೆಗಳಲ್ಲಿ ನೃತ್ಯ ಮಾಡಿದ್ದೇನೆ ಹಲವಾರು ಸನ್ಮಾನಗಳನ್ನು ಪಡೆದಿದ್ದೇನೆ ಇನ್ನೂ ಕೂಡ ಮಾಡುವ ಆ ಆಸಕ್ತಿ ನನ್ನಲ್ಲಿದೆ ಇನ್ನು ನಾನು ಮಾಡೋ ನೃತ್ಯ ಮೊದಲು ಜನರಿಗೆ ಇಷ್ಟ ಆಗಬೇಕು ತದನಂತರ ನನಗೆ ಇಷ್ಟ ಆಗಬೇಕು ಹಾಗೆ ನೃತ್ಯ ಅನ್ನೋದು ಒಂದು ನಮ್ಮ ಮನುಷ್ಯ ಜೀವನದಲ್ಲಿ ಬೇಕು ಏಕಂದ್ರೆ ಒಂದು ಮನುಷ್ಯನಿಗೆ ಒಂದೊಂದು ಕಲೆಯ ಮೇಲೆ ಆಸಕ್ತಿ ಇರಬೇಕು ಯಾವುದೇ ಆಗಲಿ ನೃತ್ಯ ಆಗಲಿ ಇನ್ನು ಯಾವುದೇ ಒಂದು ವಿಷಯ ಆಗಲಿ ಇದ್ದಾಗ ಮಾತ್ರ ಅವ ಒಂದು ನಮ್ಮ ನಮ್ಮಲ್ಲಿರುವ ಭಾವನೆಗಳನ್ನು ವ್ಯಕ್ತಪಡಿಸ್ಬೋದು ಹಾಗಾಗಿ ನೃತ್ಯ ಅನ್ನೋದು ಉತ್ತಮ ನನ್ನ ಬದುಕಿನಲ್ಲಿ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ